ನಾನು ಮ್ಯಾರತಾನ್ನ್ನಲ್ಲಿ ಮೊದಲು ಚಿಕ್ಕದಿರುವಾಗ ತುಂಬ ಸ್ಪರ್ಧೆಯಲ್ಲಿ ಭಾಗವಯ್ಸ್ತಿದ್ದೆ ಅದು ನಮ್ಮ ನಮಗೆ ಅಂದರೆ ತುಂಬ ಖುಷಿ ಆಗ್ತಿತ್ತು ಬೆಳಿಗ್ಗೆ ರಾತ್ರಿ ನಿದ್ದೆ ಬರೋದ್ ಬರುವುದಿಲ್ಲ ಬೆಳಿಗ್ಗೆ ಯಾವಾಗ ತಯಾರಾಗೋದು ಯಾವಾಗ ರನ್ನಿಂಗ್ ಮಾಡೋದು ಹೋಗೋದಂತ ಎಲ್ಲ ಈಗ ಪ್ರಾಯ ಹಾಗಿದೆ ಪ್ರಾಯ ಆದರೂ ಮೊನ್ನೆ ಮೊನ್ನೆ ಎಲ್ಲ ಇಲ್ಲಿ ಎಲ್ಲ ಕೆಸರು ಗದ್ದೆ ಅಂತ ಎಲ್ಲ ಉಂಟು ಅಲ್ಲಿ ರನ್ನಿ ಇದು ಮ್ಯಾರತಾನ್ ಮಾಡುವುದು ಅಲ್ಲಿ ಈಗಲೂ ಹೋಗಿದ್ದೇವೆ ಅದಂದರೆ ನಮಗೆ ಮನಸ್ಸಿಗೆಲ್ಲ ತುಂಬ ಖುಷಿ ಆಗ್ತಾ ಇದೆ ತುಂಬ ನಮ್ಮ ನಮ್ಮಕ್ಕಿಂತ ಹೆಚ್ಚು ವಾ ವಯಸ್ಸಾದವರು ಓಡ್ತಾರೆ ಆಗೆಲ್ಲ ನಾವು ಮೆರತಾನ್ನ್ನಲ್ಲಿ ತುಂಬ ಭಾಗವಹಿಸಿ ಎಲ್ಲ ಕೆಸರು ಗದ್ದೆಯಲ್ಲಿ ಓಡುವುದು ಮಾ ಎಲ್ಲ ಡ್ಯಾನ್ಸ್ ಮಾಡುವುದು ಎಲ್ಲ ಮಾಡಿ ರನ್ನಿಂಗೆಲ್ಲ ಮಾಡುವುದು ತುಂಬ ತುಂಬ ಖುಷಿ ಕೊಡ್ತಾ ಇದೆ ಈ ಪ್ರಾಯದಲ್ಲಿ ಕೂಡ ನಮಗೆ